ಸಾಮಾಜಿಕ ಮಾಧ್ಯಮವು ಕಲಾವಿದರು ಮತ್ತು ಕುಶಲ ಕರ್ಮಿಗಳಿಗೆ ಹಲವು ವಿಧಗಳಲ್ಲಿ ಸಹಾಯ ಮಾಡ್ಬೌದು ಅವುಗಳೆಂದರೆ ಮೊದಲನೇದಾಗಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಕಲಾವಿದರು ತಮ್ಮ ಕೆಲಸವನ್ನು ಪ್ರಚಾರ ಮಾಡಲು ಮತ್ತು ಕೆಳಗಿನವುಗಳನ್ನು ನಿರ್ಮಿಸಲು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬೌದು ಹಾಗೆಯೇ ಇವಾಗ ನೆಟ್ವರ್ಕಿಂಗ್ ನೆಟ್ವರ್ಕಿಂಗಲ್ಲಿ ಕಲಾವಿದರು ಇತರ ಕಲಾವಿದರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸಂಯೋಗಿಸಲು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬೌದು ಹಾಗೆಯೇ ಇವಾಗ ಮಾರ್ಕೆಟಿಂಗಲ್ಲಿ ಇನ್ನೊಂದು ಏನಂದರೆ ಅವರು ತಮ್ಮ ಕೆಲಸ ಕೆಲಸದ ಹಿಂದಿನ ಕಥೆಗಳನ್ನು ಹೇಳಲು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬೌದು ಇದು ಖರಿ ಖರಿದಾರರಿಗೆ ಕೆಲಸದ ಮೌಲ್ಯಗಳನ್ನು ಪ್ರಶಂಸಿಸಲು ಸಹಾಯ ಮಾಡ್ತದೆ ಹಾಗೇ ನೆಟ್ವರ್ಕಿಂಗಲ್ಲಿ ಇನ್ನೊಂದೇನಂತ ಅಂದರೆ ಅವರು ತಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಕೋರ್ಸ್ಗಳನ್ನು ಅಥವಾ ತರಬೇತಿಗಳನ್ನು ಪ್ರವೇಶಿಸಲು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬೌದು ಹಾಗೆ ಇನ್ನೊಂದೇನಂತ ಅಂದರೆ ಸ್ಫೂರ್ತಿ ಸ್ಫೂರ್ತಿ ಅಂದರೆ ಇತರ ಕಲಾವಿದರಲ್ಲು ರಚಿಸಲು ಸ್ಫೂರ್ತಿ ನೀಡಲು ಕಲಾವಿದರು ಸಾಮಾಜಿಕ ಮಾಧ್ಯಮವನ್ನು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬೌದು ಮಹತ್ವಾಕಾಂಕ್ಷಿ ಕಾಂಕ್ಷಿ ಕಲಾವಿದರಿಗೆ ತಮ್ಮ ಕಲೆಯನ್ನು ಕಲಿಸಲು ಕಲಿಸಲು ಅವರು ಸಾಮಾಜಿಕ ಮಾಧ್ಯಮವನ್ನು ಬಳಸ್ಬಹುದು ಚಾನೆಲ್ ಕೆಲವು ಜನಪ್ರಿಯ ಕಲೆ ಮತ್ತು ಕರಕುಶಲ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಸೇರಿವೆ ಅವುಗಳೆಂದರೆ ಮೊದಲನೇದಾಗಿ ಫೈವ್ ಮಿನಿಟ್ಸ್ ಕ್ರಾಫ್ಟ್ ಶಾಟ್ಸ್ ಎರಡ್ನೇದಾಗಿ ಕ್ರಾಫ್ಟರ್ ಅಧಿತಿ ಮೂರನೇದಾಗಿ ಬೋರಿಸ್ ಕ್ರಾಫ್ಟ್ ನಾಲ್ಕನೇದಾಗಿ ಕ್ರಾಫ್ಟ್ಸ್ ಆ್ಯಂಡ್ ರಿಬ್ಬನ್ ಆರ್ಟ್ ಐದನೇದು ಫೈವ್ ಮಿನಿಟ್ಸ್ ಡೆಕೋರ್ ಆರನೇದು ಅಪ್ಲಸ್ ಸ್ಕೂಲ್ ಏಳನೆದು ಬಿಫಲ್ ಎಂಟನೇದು ಬೂಡ್ ಮೂಡ್ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹಂಚಿಕೊಳ್ಳಲು ಕಲೆಯ ಮೇಲೆ ಕೇಂದ್ರಕರಿಸುವ ಇತರ ಸಣ್ಣ ಯೂಟ್ಯೂಬರರೊಂದಿಗೆ ಸಂಪರ್ಕಿಸಲು ನೀವು ಯೂಟ್ಯೂಬನ್ನು ಸಹ ಬಳ್ಸ್ಬೌದು